ಟಿವಿಯಲ್ಲಿ ಬರುವ ಕಾರ್ಯಕ್ರಮಗಳು ನನಗೆ ತುಂಬ ಇಷ್ಟ ಮತ್ತು ಏಕೆಂದರೆ ಅದರಲ್ಲಿ ಬರುವ ಎಲ್ಲ ತರಹ ಧಾರವಾಹಿ ಆಗಿರಬಹುದು ರಿಯಾಲಿಟಿ ಶೋಗಳು ಚರ್ಚೆಗಳು ಹಾಸ್ಯ ಕಾರ್ಯಕ್ರಮ ಹಾಗೆ ನಾಟಕಗಳು ಇದರಿಂದ ನಾವು ಸ್ವಲ್ಪ ಜ್ಞಾನವನ್ನು ಸಂಪಾದಿಸಬಹುದು ಹಾಗೆಯೇ ಅದರಿಂದ ಅನಾನುಕೂಲಗಳು ಇವೆ ಅನುಕೂಲಗಳು ಇವೆ ಎಂದು ಹೇಳುತ್ತೇನೆ ಏಕೆಂದರೆ ಈಗ ಕೆಲವೊಮ್ಮೆ ನಾವು ಚಿತ್ರಗಳನ್ನು ನೋಡುವುದರಿಂದ ಅದರಲ್ಲಿ ನಡೆದಂತಹ ಘಟನೆಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಕೆಲವೊಮ್ಮೆ ಬೀರಬಹುದು ಎಂದು ಹೇಳುತ್ತೇನೆ ಹಾಗೆಯೇ ಆ ಆ ಚಿತ್ರದಲ್ಲೇ ಘಟನೆ ನಡೆದ ಕೆಲವು ಅವು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಹಾಗೆ ಅವುಗಳನ್ನು ನಾವು ಅಳವಡಿಸಿಕೊಳ್ಳಬಹುದು ಅಂತ ಹೇಳ್ತೇನೆ ಹಾಗೇ ಬಂದರೆ ಧಾರಾವಾಹಿಗಳು ಅಂತ ಬಂದರೆ ಈಗಿನ ಕಾಲದಲ್ಲಿ ಭೂಮಿಗೆ ಬಂದ ಭಗವಂತ ಹಾಗೆ ಒಳ್ಳೆಯ ಒಳ್ಳೆ ಕಥೆಗಳು ಇವೆ ರಾಧಾ ಕೃಷ್ಣ ಅದರಿಂದ ನಾವು ಏನು ಕಲಿಯಬಹುದು ಅಂದರೆ ಅವರ ಪ್ರೀತಿ ಅವರ ಚಟುವಟಿಕೆ ಹೇಗಿದೆ ಅಂತ ನೋಡಬಹುದು ಈಗ ರಿಯಾಲಿಟಿ ಶೋಗಳು ಅಂತ ಬಂದರೆ ಎಕ್ಸಾಂಪ್ ಉದಾಹರಣೆಗೆ ನಾನು ನೋಡಿದ ಹಾಗೆ ರಾಜ ರಾಣಿ ಛೋಟಾ ಚಾಂಪಿಯನ್ ಹಾಗೆ ಬಿಗ್ಬಾಸ್ ಬಿಗ್ಬಾಸಲ್ಲು ಒ ಟಿ ಟಿ ಅಂತಲೂ ಮಾಡಿದ್ದಾರೆ ಹಾಗೆಯೇ ಇವಾಗಿನ ಡ್ಯಾನ್ಸ್ ಚಾಂಪಿಯನ್ ಹಾಗೆ ವಿವಿಧ ಶೋಗಳು ಇದೆ ಅದರಲ್ಲಿ ಮಕ್ಕಳಿಗಾಗಿಯೇ ಅಂತ ಛೋಟಾ ಚಾಂಪಿಯನ್ ಎಂದು ಮಾಡಿದ್ದಾರೆ ಅದನ್ನು ನೋಡಿದ ಅದರಲ್ಲಿ ಎಲ್ಲ ಜನಗಳು ಅಂದರೆ ಅದು ಅವರ ಮಕ್ಕಳ ಜೊತೆ ಭಾಗವಹಿಸಬಹುದು ಹಾಗೇ ಅವರಿಗೆ ತುಂಬ ಖುಷಿ ಆಗುತ್ತದೆ ಅವರ ಮಕ್ಕಳು ಟಿವಿಯಲ್ಲಿ ಬರುವ ಬರುತ್ತಾರೆ ಎಂಬ ಒಂದು ಖುಷಿ ಅದರ ಜೊತೆ ಅವರು ಅಲ್ಲಿಂದ ಕೆಲವು ಆಟಗಳನ್ನು ಆಡಿ ಸ್ವಲ್ಪ ಅಮೌಂಟನ್ನು ಗೆದ್ದು ಖುಷಿ ಆಗುತ್ತಾರೆ ಇದರಿಂದ ಬೇರೆಯವರಿಗು ನಮ್ಮ ಮಕ್ಕಳು ಹೋಗಬೇಕು ಎಂಬ ಆಸೆ ಇರುತ್ತೆ ಅವರು ಕಳಿಸುತ್ತಾರೆ ಅದು ಒಳ್ಳೆಯ ರೀತಿಯಾಗಿ ಇಷ್ಟವಾಗುತ್ತದೆ ಹಾಗೆಯೇ ಚಿತ್ರಕಥೆ ಅಂತ ಬಂದರೆ ನಾವು ನೋಡಿದ ಹಾಗೆ ರಾಜಕುಮಾರ ಪುನೀತ್ ಅವರ ರಾಜಕುಮಾರ ಫಿಲಮಿಂದ ವೃದ್ಧರಿಗೆ ಹೇಗೆ ಒಳ್ಳೆಯದ್ ಮಾಡೋದು ಅದರಿಂದ ಒಂದು ಉಪಾಯ ನಾವು ಕಲಿಯಬಹುದು ಹಾಗೆಯೇ ಇನ್ನೂ ಕೆಲವು ಒಳ್ಳೊಳ್ಳೆಯ ಚಿತ್ರಗಳು ಇವೆ ಅದರಿಂದ ನಾವು ನಮ್ಮ ನಿ ನಿಜ ಜೀವನದಲ್ಲಿ ಚಿತ್ರಗಳನ್ನು ನೋಡಿ ಅಲ್ಲಿ ನಡೆದ ಘಟನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಅದು ಅದರಲ್ಲಿ ಒಳ್ಳೆಯ ಕಥೆಯು ಇದೆ ಕೆಟ್ಟದ್ದು ಇರಬಹುದು ಮೇ ಬಿ ಅದರಲ್ಲಿ ನಮಗೆ ಬೇಕಾದ ಅವುಗಳನ್ನು ನಾವು ಅಳವಡಿಸ್ಕೊಬಹುದು ಆದ್ದರಿಂದ ನನಗೆ ಚಿತ್ರಕಥೆಗಳು ಇಷ್ಟವಾಗುತ್ತದೆ ನಾನು ಈ ಈ ಇದರಲ್ಲಿ ಹೊಸ ಫಿಲಮ್ ಅಂದು ಹೊಸ ಚಿತ್ರ ಎಂದರೆ ಈಗ ಬಂದಂತಹ ರಾಬರ್ಟು ಹಾಗೆ ಕೆ ಜಿ ಎಫನ್ನು ನೋಡಿದೆ ಅದು ತುಂಬ ಚೆನ್ನಾಗಿದೆ ಅದರಲ್ಲಿ ನಮ್ಮ ಯಶ್ಶಿನ ಆ್ಯಕ್ಟಿಂಗ್ ಹಾಗು ಅವರ ಡ್ಯಾನ್ಸ್ ಎಲ್ಲ ಇಷ್ಟವಾಗಿದೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಕೊಳ್ಳಬಹುದು ಅದು ಒಂದು ಇಷ್ಟವಾದ ವಾದಂತಹ ಕಾರ್ಯಕ್ರಮ ಎಂದು ಹೇಳುತ್ತೇನೆ ಟಿವಿಯಲ್ಲಿ ಬರುವ ರಿಯಾಲಿಟಿ ಶೋಗಳು ಅಂದರೆ ಬಿಗ್ ಉದಾಹರಣೆ ಬಿಗ್ಬಾಸ್ ಅದರಲ್ಲಿ ಬರುವ ಇಪ್ಪತ್ತು ಜನ ಇಪ್ಪತ್ತು ಜನರದ್ದು ಒಂದೇ ತರಹ ಬುದ್ದಿ ಇರುವುದಿಲ್ಲ ಅದರಲ್ಲಿ ಕಲಿಯಬಹುದಾದ ವಿಷಯಗಳು ತುಂಬ ಇದೆ ಒಬ್ಬೊಬ್ಬರದ್ದು ಒಂದೊಂದು ಬುದ್ದಿ ಅದರಿಂದ ನಾವು ಒಂದೊಂದು ಅವರದ್ದು ಕಲೆ ಹಾಗು ಅವರಲ್ಲಿರುವ ಒಳ್ಳೆಯ ಗುಣ ಅದು ನಮ್ಮ ಜನರ ಮೇಲೆ ಪ್ರಭಾವವನ್ನು ಬೀರುತ್ತದೆ ಹೀಗೆ ಹಾಗೆ ಚಿತ್ರಗಳನ್ನು ನೋಡುತ್ತಾ ನಮಗೆ ಚಿ ನಮಗೂ ಹಾಗು ಚಿತ್ರಕ್ಕೂ ಯಾವುದೂ ಸಂಬಂಧ ಇರುವುದಿಲ್ಲ ಹಾಗೆ ಆದರೆ ಮೊನ್ನೆ ಬಂದಂತಹ ಚಾರ್ಲಿ ಫಿಲಮ್ ಎಕ್ಸಾ ಉದಾಹರಣೆಗೆ ಚಾರ್ಲಿ ಅದರಲ್ಲಿ ನಾಯಿ ಇಟ್ಟುಕೊಂಡು ಫಿ ಚಿತ್ರ ಮಾಡಿದರು ನಮಗೆ ತುಂಬ ಕಣ್ಣೀರನ್ನು ತಂದಿದೆ ಅಂತ ಹೇಳಬಹುದು ಅದಕ್ಕೆ ಅದು ತುಂಬ ಇಷ್ಟವಾಗುತ್ತದೆ ಹಾಗೆಯೇ ಇದರಿಂದ ನಾವು ಒಳ್ಳೆಯ ಒಳ್ಳೆಯ ಬುದ್ದಿಯನ್ನು ಕಲಿಯಬಹುದು ಅದಕ್ಕಾಗಿ ನನಗೆ ತುಂಬ ಇಷ್ಟವಾಗುತ್ತದೆ